ನಾನು ಫ್ಲಿಪ್ಕಾರ್ಟಲ್ಲಿ ಒಂದು ಫೋನ್ ತರಿಸಿದ್ದೆ ನನ್ನ ಫ್ರೆಂಡೆಲ್ಲ ಚೆನ್ನಾಗಿದೆ ತರಿಸ್ಕೋ ಅಂತ ಹೇಳಿದರು ನೋಡ್ದೆ ತರಿಸಿದ್ದೆ ಎಲ್ಲ ಚೆನ್ನಾಗಿತ್ತು ಓಪನ್ ಮಾಡಿದಾಗೆಲ್ಲ ನಾನು ಬ್ಲ್ಯಾಕ್ ಕಲರು ಮಾಡಿದ್ದೆ ಅದು ವೈಟ್ ಬಂದಿತ್ತು ಸ್ವಲ್ಪ ಶೈನಿಂಗ್ ಶೈನಿಂಗ್ ಇರಲಿಲ್ಲ ಬ್ಲ್ಯಾಕು ಅದಕ್ಕೆ ಚೆನ್ನಾಗಿದೆ ಅಂತ ಹೇಳಿ ಇಟ್ಟುಕೊಂಡಿದ್ದೆ ಯೂಸೆಲ್ಲ ಮಾಡ್ತಿದ್ದೆ ನಾನು ಯೂಸ್ ಮಾಡ್ತಾ ಮಾಡ್ತಾ ಮಾಡ್ತಾ ಹೇಗ್ ಎಲ್ಲ ಆಗಕ್ಕೆ ಶುರುವಾಯ್ತು ಫೋನೆಲ್ಲ ನನ್ನ ಫ್ರೆಂಡ್ ಚೆನ್ನಾಗಿತ್ತು ಅಂತ ಹೇಳಿದ್ರು ಅವರಿಗೆಲ್ಲ ಹೇಳ್ದೆ ಏಯ್ ಏನೂ ಚೆನ್ನಾಗಿಲ್ಲ ಹಾಗೆ ಹೀಗೆ ಅಂದೆ ನನ್ನ ಫ್ರೆಂಡ್ ಅವರೆಲ್ಲ ಏಯ್ ಇಲ್ಲ ಚೆನ್ನಾಗಿದೆ ಅಂದರು ಆಮೇಲೆ ನೋಡಿದೆ ಚೆನ್ನಾಗಿದೆ ಬಿಡು ಅಂತ ಹೇಳ್ಬಿಟ್ಟು ಯೂಸ್ ಮಾಡ್ತಾನೆ ಇದ್ದೆ ಅದು ಒಂದು ಏನೋ ಇದ್ದಕ್ಕಿದಂಗೆ ಟಿ ವಿಗೆ ಕನೆಕ್ಟ್ ಮಾಡೋಣ ಅಂತ ಹೋದೆ ಅದು ಟಿ ವಿಗೆ ಕನೆಕ್ಟಾಗಿದ್ದು ಡಿಸ್ಕನೆಕ್ಟ್ ಆಗ್ಬಿಡ್ತು ಅದು ಮೊಬೈಲೇ ವರ್ಕ್ ಆಗ್ತಿರಲಿಲ್ಲ ಆಮೇಲೆ ನಮ್ಮ ಮನೆ ಮೇಲೆ ಒಂದು ಅಣ್ಣ ಇದ್ದರು ಅವ್ರ ಹತ್ತಿರ ಹೋಗಿ ಅಣ್ಣ ಯಾಕೋ ಹಿಂಗ್ ಆಯಿತು ಅಂತ ಹೇಳಿದ್ದಕ್ಕೆ ಅವ್ರು ಎಲ್ಲ ಚಕ್ ಮಾಡಿದ್ರು ನೋಡಿದ್ರೆ ಬರ್ತನೇ ಇರಲಿಲ್ಲ ಆಮೇಲೆ ಸುಚ್ ಆಫು ಆಗ್ತಿರಲಿಲ್ಲ ಏನೂ ಆಗ್ತಿರಲಿಲ್ಲ ನೋಡೋಣ ಅಂತ ಹೇಳ್ಬಿಟ್ಟು ನೋಡಿದ್ರು ಆಮೇಲೆ ಮತ್ತೆ ಆನ್ ಆಯಿತು ಆಮೇಲೆ ಮೊಬೈಲೆಲ್ಲ ಹೀಟ್ ಆಗ್ತಿತ್ತು ಆಮೇಲೆ ಇವಾಗಿನ ಮಕ್ಕಳೆಲ್ಲ ಬರೀ ಫೋನು ಫೋನು ಫೋನು ಫೋನು ಅಂತನೇ ಇರ್ತಾರೆ ಎಲ್ಲಿ ನೋಡಿದ್ರೂ ಫೋನ್ ಹಿಡ್ಕೊಂಡೆ ಇರ್ತಾರೆ ಊಟ ಮಾಡ್ಸಬೇಕಾರೂ ಫೋನ್ ಹಿಡ್ಕಂಡು ಇರ್ತಾರೆ ಮಕ್ಕಣ ಬೇಕಾರು ಫೋನ್ ಹಿಡ್ಕಂಡು ಇರ್ತಾರೆ ನೋಡಿ ಹುಷಾರಾಗಿ ಯೂಸ್ ಮಾಡಬೇಕು ಮತ್ತು ಯಾವಾಗ ನೋಡಿದ್ರು ಕಿವಿಯಲ್ಲಿ ಸಾಂಗು ಅದೂ ಇದೂ ಕೇಳ್ತಾನೆ ಇರ್ತಾರೆ ಯಾವಾಗ ನೋಡಿದ್ರೂ ನನ್ನ ಫ್ರೆಂಡ್ಸ್ ಅವರೆಲ್ಲ ಗೇಮ್ ಆಡೋಣ ಕ್ರಿಕೆಟೆಲ್ಲ ಆಡಕ್ಕೆ ಹೋಗಣ ಅಂತ ಹೋಗ್ತೀ ಯಾವಾಗ ನೋಡಿದ್ರು ಫ್ರೆಂಡ್ಸೆಲ್ಲ ಮೊಬೈಲ್ ಹಿಡ್ಕಂಡು ಗೇಮ್ ಆಡ್ತನೇ ಇರ್ತಾರೆ ಎಲ್ಲಾದ್ರು ಹೋಗಣ ಬನ್ನಿ ಅಂದರೆ ಏಯ್ ಇಲ್ಲ ನಾನು ಆಟಾಡ್ತಿದೀನಿ ಗೇಮ್ ಆಡ್ತಿದ್ದೀನಿ ಇಲ್ಲ ಬರೋಲ್ಲ ಹೋಗು ನೀನು ಅಂತ ಹೇಳ್ತಾರೆ ಕರೀತಿದ್ದರೆ ಏಯ್ ಇಲ್ಲ ಆಮೇಲೆ ಬರ ಆಮೇಲೆ ಆಡೋಣ ಬಾ ಅಂತ ಹೇಳ್ತಾರೆ ಮತ್ತು ನಾನು ನನ್ನ